ಹಲೋ ಹಾಂ ಹಲೋ ನಮಸ್ತೆ ಮೇಡಮ್ ನಾವು ಚಿಕ್ಬಳ್ಳಾಪುರಿಂದ ಇಂದ ಬಂದಿರೋದು ಹಾಂ ಥ್ಯಾಂಕ್ ಯು ಮೇಮ್ ಮೇಡಮ್ ಇದು ಗುಡ್ಡೇ ಬಿಸ್ಕೆಟು ಓರಿಯೋ ಬಿಸ್ಕೆಟ್ಸ್ ಬೇಕು ಲ್ಲಾ ಜಾಸ್ತಿನೇ ಬೇಕು ಯಾಕಂದರೆ ನಮ್ಮ ಮನೇಲಿ ಒಂದು ಫಂಕ್ಷನ್ ಇರೋದರಿಂದ ಹಾಂ ಅದಕ್ಕೆ ಬಾಳಾ ನೇ ಬೇಕು ಅದಕ್ಕೆ ನೀವು ಅದು

ಅದೇ ಮೇಡಮ್ ಈಗ ಅದು ನೋಡೋದೇನೂ ನಾವು ಫಿಕ್ಸ್ ಆಗೇ ಬಿಟ್ಟಿದ್ದೀವಿ ಬ್ಲೂ ಕಲರ್ ಓರಿಯೋ ಬಿಸ್ಕೆಟ್ ಬ್ಲೂ ಆ್ಯಂಡ್ ಬ್ಲೂ ಕಲರ್ ರ್ಯಾಪರ್ ಇರುತ್ತೆ ನೋಡ್ರಿ ಅದು ಗುಡ್ಡೇಯಲ್ಲಿ

ಹಾಂ ಇಲ್ಲ ಮೇಡಮ್ ಬೇಕು ಅದೇ ಒಂದು ಇವಾಗ ಗುಡ್ಡೇ ಒಂದು ಟು ಹಂಡ್ರೆಡ್ ಬೇಕು ಮತ್ತೆ ಓರಿಯೋ ಒಂದು ಅದು ಇನ್ನೂರು ಬೇಕು ಎರಡು ಸೇರಿ ಒಂದು ನಾನ್ನೂರು ಇದ್ದರೆ ಸಾಲ ಸಾಕು

ಹಾಂ ಸರಿ ಅದೇ ನೋಡಿ ನೀವು ಡಿಸ್ಕೌಂಟೆಲ್ಲ ಹಾಕ್ಕೊಡ್ತಿವಂದರೆ ಮತ್ತೆ ನಾವು ತಗೊಂಡು ಹೋಗ್ತೀವಿ ಹಾಂ ಹಾಂ ಅದೇ ನೀವು ರಿಯಾಯಿತಿ ಕೊಟ್ಟರೆ ನಾನು ಮತ್ತೆ ನೆಕ್ಸ್ಟ್ ಬ ಇನ್ನೊಂದ್ಸಲ ಬಂದು ತಗೊಂಡು ಹೋಗೋಕ್ಕೆ ನನ್ಗೆ ಸುಲಭ ಆಗುತ್ತೆ ಅಂತ

ಹಾಂ ಸರಿ ಮ್ಯಾಮ್